ನಮಸ್ಕಾರ ಹೇಳಿ ಏನಾಗಬೇಕಿತ್ತು ಹಾನ್ ಖಂಡಿತ ತುಂಬ ಸ್ಥಳ ಇದೆ ಶಿವಮೊಗ್ಗದಲ್ಲಿ ಜೋಗ್ ಫಾಲ್ಸ್ ಇದೆ ಈಗ ಮಳೆಗಾಲದಲ್ಲಿ ಹೋದರೆ ತುಂಬ ಚೆನ್ನಾಗಿರತ್ತೆ ನೋಡಲಿಕ್ಕೆ ಮತ್ತು ಕೆಳದಿಯಲ್ಲಿ ವಸ್ತು ಸಂಗ್ರಹಾಲಯ ಇದೆ ಇಕ್ಕೇರಿಯಲ್ಲಿ ತುಂಬ ಹಳೆಯ ಕಲ್ಲಿನ ದೇವಸ್ಥಾನಗಳಿದೆ ಈಗ ಈ ಸಮಯದಲ್ಲಿ ಎಲ್ಲ ಮಳೆ ಬರ್ತಿರೋದ್ರಿಂದ ಹಸಿರಾಗಿರತ್ತೆ ನೋಡಲಿಕ್ಕೆ ತುಂಬ ಚೆನ್ನಾಗಿರತ್ತೆ ಹಾಂ ಮೈಸೂರಲ್ಲಿದೆ ರಾಜರು ಉಪಯೋಗಿಸಿದ ವಸ್ತುಗಳೆಲ್ಲ ಇಟ್ಟಿದ್ದಾರೆ ಹಾಂ ಪೊ ಹಾಂ ಫೋಟೋ ತೆಗಿಯೋಕ್ಕೆಲ್ಲ ಬಿಡ್ತಾರೆ ತುಂಬ ಚೆನ್ನಾಗಿದೆ ಒಳಗೆ ಸುಮಾರು ಮರದ ಕೆತ್ತನೆ ಇದೆ ತುಂಬ ಹಳೆಯ ರಾಜರ ಫೋಟೋ ಇದೆ ಅವರು ಉಪಯೋಗಿಸಿದ ವಸ್ತುಗಳೆಲ್ಲ ಇದೆ ಚೆನ್ನಾಗಿದೆ ಅಂಬಾರಿ ಸಹ ನೋಡಲಿಕ್ಕೆ ಸಿಗತ್ತೆ ಅಂಬಾರಿ ಅದು ವಿಜಯದಶಮಿ ದಿನ ದೇವಿನ ಅದರಲ್ಲಿ ಕೂರಿಸಿ ಆನೆ ಮೇಲೆ ಮೆರವಣಿಗೆ ಮಾಡಿಕೊಂಡು ಹೋಗ್ತಾರೆ ದಸರಾ ದಸರಾ ಸಮಯದಲ್ಲಿ ಅದಿಲ್ಲಿ ತುಂಬ ಜೋರಾಗಿರತ್ತೆ ನೋಡಲಿಕ್ಕೆ ತುಂಬ ಜನ ಸೇರ್ತಾರೆ ಮತ್ತು ಇಲ್ಲಿ ಇನ್ನು ಹಂಪಿಯಲ್ಲಿ ತುಂಬ ಹಳೆಯ ಕಾಲದ ಕಲ್ಲಿನ ದೇವಸ್ಥಾನಗಳೆಲ್ಲ ಇದೆ ವಿಜಯ ವಿಠ್ಠಲ ದೇವಸ್ಥಾನ ವಿರೂಪಾಕ್ಷ ದೇವಸ್ಥಾನ ಎಲ್ಲ ಇದೆ ಮತ್ತು ಹಂಪಿ ವಿಜಯನಗರದಲ್ಲಿ ಇನ್ನು ಬೀದರಲ್ಲಿ ಸಹ ಹಳೆಯ ಕೋಟೆಯೆಲ್ಲ ಇದೆ ತುಂಬ ಇತಿಹಾಸ ಹೊಂದಿರುದಂಥದ್ದು ಅದು ಚಾಲುಕ್ಯರು ಅವರೆಲ್ಲ ಆಳಿ ಆಳಿದ ಕೋಟೆಗಳು ಇನ್ನು ಬಾದಾಮಿಯಲ್ಲಿ ಸಹ ಗುಹೆಯಲ್ಲಿ ಇರೊ ದೇವಸ್ಥಾನಗಳೆಲ್ಲ ಇದೆ ಸುಮಾರು ಶಿಲ್ಪಕಲೆಗಳು ಕೆತ್ತನೆಗಳೆಲ್ಲ ಇದೆ ಕಲ್ಲ ಮೇಲೆ ಕತ್ತಿರ್ ಕೆತ್ತಿರೋದೆಲ್ಲ ಇನ್ನು ಹಂಪಿಯಲ್ಲಿ ಸಹ ಹಾಗೆ ಸುಮಾರು ಹಳೆಯ ದೇವಸ್ಥಾನಗಳೆಲ್ಲ ಇದೆ ಇದು ಸ್ಮಾರಕಗಳು ಕಾರಂಜಿ ಬೆಟ್ಟದಮೇಲೆ ಸುಮಾರು ಗೋಪುರಗಳೆಲ್ಲ ಇದೆ ಇನ್ನು ಪಟ್ಟದಕಲ್ಲಲ್ಲೂ ಅಷ್ಟೇ ಅಲ್ಲೂ ಕೂಡ ತುಂಬ ಮಲಪ್ರಭಾ ನದಿಯ ದಡದಲ್ಲಿರೋದದು ಅಲ್ಲೂ ತುಂಬ ಚೆನ್ನಾಗಿದೆ ಹಾಂ ಎಲ್ಲ ಇತಿಹಾಸಿಕ ಸ್ಥಳಗಳೇ ಕೋಟೆ ದೇವಸ್ಥಾನ ತುಂಬ ಜಾಗ ಇದೆ ಕರ್ನಾಟಕದಲ್ಲಿ ಒಂದು ದಿನಕ್ಕೆ ನೋಡ್ಲಿ ಮುಗ್ಸಿಕಂತು ಆಗೋದಿಲ್ಲ ತುಂಬ ಸ್ಥಳ ಇದೆ